ಒಂದು ಜೂನು ಹತ್ತೊಂಬತ್ತ ನೂರ ಅರುವತ್ತೈದು ಒಂದು ಫೆಬ್ರರಿ ಹತ್ತೊಂಬತ್ತ ನೂರ ಎಪ್ಪತ್ತ್ಮೂರು ಹದಿನಾರು ಮೇ ಹತ್ತೊಂಬತ್ತ ನೂರ ತೊಂಬತ್ತೆರಡು ಹದಿನೈದನೇ ನವಂಬರ್ ತೊ ಹತ್ತೊಂಬತ್ತ ನೂರ ತೊಂಬತ್ತ್ಮೂರು ಎರಡನೇ ಅಕ್ಟೋಬರ್ ಹತ್ತೊಂಬತ್ತ ನೂರ ತೊಂಬತ್ತೆಂಟು